ಸುದೀರ್ಘ ಇತಿಹಾಸ ಹೊಂದಿರುವ ಹಾಗೂ ಈಗಲೂ ಆಚರಿಸುವ ಸಾಂಸ್ಕೃತಿಕ ಸಾಂಪ್ರದಾಯಗಳು ನಿಮ್ಮ ಕುಟುಂಬದಲ್ಲಿ ಹಬ್ಬಗಳು ಮದುವೆಗಳು ರೀತಿಯ ನಿರ್ದಿಷ್ಟ ಸಂಗತಿಗಳು ಹೌದು ಈಗಲೂ ಕೂಡ ನಮ್ಮ ಮನೆಯಲ್ಲಿ ಹಿಂದಿನ ಕಾಲದ ಹಾಗೆ ನಡೆದುಕೊಂಡು ಬಂದಿರುವಂತಹ ಹಬ್ಬಗಳು ನಡೆಯುತ್ತವೆ ಯಾವುದಾದರೊಂದೆ ನಾವೂ ಯುಗಾದಿ ಹಬ್ಬ ತೆಗೆದುಕೊಳ್ಳುವುದಾದರೆ ನಾವು ಪ್ರತಿ ಯುಗಾದಿಯಲ್ಲೂ ಕೂಡ ಮೈಗೆ ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ಒಂದು ಗಂಟೆಗಳ ಕಾಲ ಇದ್ದು ಮತ್ತೆ ಅದನ್ನು ಎಳೆ ಬಿಸಿಲಲ್ಲಿ ತೊಳೆದು ಸ್ನಾನ ಮಾಡಬೇಕಾಗಿ ನಮ್ಮಲ್ಲಿ ಶಾಸ್ತ್ರಗಳಿವೆ ಮತ್ತೆ ಆ ದಿನ ಬೇವು ಬೆಲ್ಲ ಮತ್ತೆ ಸಿಹಿ ಊಟ ಮಾಡಬೇಕೆಂದು ಹಬ್ಬ ಅಂತ ಅಂದ್ರೆ ಅರ್ಶ್ನದ ಶಾಸ್ತ್ರ ಆಗಿರ್ಬೋದು ತಾಳಿ ಕಟ್ಟೋ ಸಂದರ್ಭ ಆಗಿರ್ಬೋದು ಆ ಕಾಲನ ಹಿಡಿದು ಹೆಜ್ಜೆ ಏಳು ಪ್ರಮಾಣಗಳಾಗಿರ್ಬೋದು ಅಥ್ವಾ ಪಂಚ ಭೂತಗಳ ಈ ಶಾಸ್ತ್ರಗಳಿಂದ ಕೂಡಿರುವಂತಹ ಮದುವೆ ಆಗಿರ್ಬೋದು ಇವೆಲ್ಲ ನಮ್ಮ ಪೂರ್ವಜರು ನಮಗೆ ಶಾಸ್ತ್ರ ಸಂಪ್ರದಾಯವಾಗಿ ನಮಗೆ ಕಲಿಸ್ಕೊಟ್ಟಿರುವಂತವುಗಳಾಗಿರುತ್ತದೆ ಯಾವುದೇ ಸೀರೆ ಹುಟ್ಟಿಕೊಂಡು ಸಹ ತಲೆ ಮೇಲಿಂದ ಹಾಕೊಂಡು ಬರೋದು ಆಗಿರ್ಬೋದು ಪಂಚೆ ಶಲ್ಯ ಇವೆಲ್ಲ ಶಾಸ್ತ್ರೀಯವಾಗಿ ಈ ನಮ್ಮ ಇತಿಹಾಸದಲ್ಲಿ ಈಗಲೂ ಕೂಡ ಯಾವುದೇ ಮದುವೆ ಸಮಾರಂಭಗಳಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಮದುವೆ ನಡೆಸುವ ಸಂದರ್ಭದಲ್ಲಿ ಗಂಡು ಪಂಚೆ ಶಲ್ಯದಲ್ಲಿ ಇರ್ತಾರೆ ನಮ್ಮ ಮದುವೆ ಹೆಣ್ಣು ಸೀರೆಲೇ ಇರ್ತಾರೆ ಹಬ್ಬಗಳಲ್ಲೂ ಕೂಡ ನಮಗೆ ಯುಗಾದೀನ ಚಂದ್ರಮಾನ ಯುಗಾದಿ ಮತ್ತು ಬೇರೆ ಕಡೆ ಆಗಿರ್ಬೋದು ಅವ್ರಿಗೆ ಸೂರ್ಯಮಾನ ಚಂದ್ರ ಅಥ್ವಾ ಒಂದು ತಿಂಗಳು ನಂತರ ಅವ್ರಿಗೆ ಯುಗಾದಿ ನಡೀತಾ ಹೋಗುತ್ತೆ ನಮ್ಮ ಇತಿಹಾಸದಲ್ಲಿ ನೋಡೋದಾದರೆ ತುಂಬ ತುಂಬ ವಿಭಿನ್ನವಾದ ಸಂಸ್ಕೃತಿಗಳು ಇರುತ್ತೆ ಯಕ್ಷಗಾನ ಆಗಿರ್ಬೋದು ಹುಲಿವೇಷ ಆಗಿರ್ಬೋದು ಕಂಸಾಳೆ ಆಗಿರ್ಬೋದೂ ಇವೆಲ್ಲ ನಮ್ಮ ಪೂರ್ವಜರು ಆಚರಿಸುವಂತಹ ಸಾಂಸ್ಕೃತಿಕ ಸಂಪ್ರದಾಯಗಳ ಹಬ್ಬಗಳ ರೀತಿಯಲ್ಲಿ ಅವರು ಸಂತೋಷನ ವ್ಯಕ್ತಪಡಿಸುವುದಾಗಿರುತ್ತದೆ ಇದರಿಂದಾಗಿ ಅವರು ಬಿಟ್ಟಿರೋ ಸಂಸ್ಕೃತಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಇನ್ನೂ ಉಳಿದಿದೆ ನಮ್ಮ ಮನೆಗಳಲ್ಲೂ ಕೂಡ ಉಳಿದಿದೆ